ಹಲೋ ಹಾಂ ಹೇಳಿ ಹೌದು ನಮ್ಮಲ್ಲಿ ಅಂದರೆ ಪ್ಯಾಕ್ಸಲ್ಲಿ ಯಾ ಫ್ಯಾಮಿಲಿ ಪ್ಯಾಕ್ಸ ಮತ್ತು ನಿಮಗೆ ಚಾಕೋಬಾರಲ್ಲಿ ಆದರೆ ನಟ್ಟಿ ಬಾರ್ ಮತ್ತು ಪ್ಲೈನ್ ಉಂಟು ಮತ್ತು ಕಪ್ ಐಸ್ ಕ್ರೀಮ್ ಅದು ನ್ಯಾಚುರಲ್ಸ್ ಐಸ್ ಕ್ರೀಮ್ ಉಂಟು ಮತ್ತು ನಿಮಗೆ ಕಾರ್ನೆಟ್ ಕಾರ್ನೆಟ್ ಉಂಟು ಅದರಲ್ಲಿ ಫೋರ್ಟಿ ರುಪೀಸ್ ತಟ್ಟಿ ಮತ್ತು ಫಿಫ್ಟೀನ್ ರುಪೀಸದ್ದು ಅವೈಲೆಬಲ್ ಇದೆ ಮತ್ತು ಸಂಡೆ ಐಸ್ ಕ್ರೀಮ್ ಉಂಟು ನ್ಯಾಚುರಲ್ ಈಗ ಇರೋದು ಚಿಕ್ಕು ಮ್ಯಾಂಗೋ ಮತ್ತು ಜಾಕ್ಫ್ರುಟ್ ಇದೆ

ಹೌದು ವೆನಿಲದಲ್ಲಿ ವೆನಿಲವೇ ಇರೋದು ಬಿಟ್ಟರೆ ನಿಮಗೆ ಬೇರೆ ಫ್ಲೇವರ್ ಇದೆ ಅಂದರೆ ಯಾವುದು ಫ್ಯಾಮ್ಲಿ ಪ್ಯಾಕಾ ಕಪ್ಸಲ್ಲಿ ವೆನಿಲ್ಲ ಇದೆ ಸ್ಟ್ರಾಬೆರಿ ಇದೆ ಮತ್ತು ಚಿಕ್ಕು ಇದೆ ಪಿಸ್ತಾ ಇದೆ ಅದು ಕ್ಯಾಂಡಿ ಇಲ್ಲ ನಿಮಗೆ ಬಿಟ್ಟರೆ ಇದು ಇದೆ ಹಾಂ ಕಾರ್ನೆಟ್ ಉಂಟು ವೆನಿಲಾದ್ದು ಹೌದು ಮತ್ತು ನಿಮಗೆ ಚೊಕೋಬಾರಲ್ಲಿ ವೆನಿಲ್ಲಾದ್ದೆ ಇರೋದಲ್ಲ ಟೂ ಬಾಕ್ಸಾ ಅಂದರೆ ಪೀಸ್ ಎಷ್ಟು ಬೇಕು ಒನ್ ಬಾಕ್ಸಲ್ಲಿ ಸಿಕ್ಸ್ಟೀನ್ ಕಪ್ಸ್ ಇರುತ್ತೆ ಫ್ಯಾಮಿಲಿ ಪ್ಯಾಕಾ ಹಾಂ ಕಳಿಸ್ತೇವೆ ನಿಮಗೆ ಫ್ಯಾಮಿಲಿ ಪ್ಯಾಕ್ ಯಾವ ರೀತಿ ಅಂದರೆ ಟಬ್ಬಲ್ಲಿ ಬೇಕಾ ಅಥವಾ ಪೇಪರ್ ಬಾಕ್ಸದು ಅದ್ರಲ್ಲಿ ನಿಮಗೆ ಹಾಫ್ ಲೀಟರ್ ಇದೆ ಒನ್ ಲೀಟರ್ ಇದೆ ಹೌದು ಹಾಂ ಹಾಗೇನಿಲ್ಲ ಸೇಮ್ ಆದರೆ ಡಬ್ಬಿಗೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ಚಾರ್ಜಸ್ ಹೌದು ಓಕೆ ನಿಮ್ಮದು ನಮಗೆ ಅಂದರೆ ಒಂದು ಕಿಲೋಮೀಟರ್ ಒಳಗಡೆ ಇದ್ದರೆ ಫ್ರೀ ಡೆಲಿವರಿ ಓಕೆ ಓಕೆ ಓಕೆ ಓಕೆ